ಸರ್ ಇದು ಈ ದನ್ನೋರ ಆಗ್ರೊ ಇನ್ಸ್ಷೆಟ್ ಕಂಪ್ನಿದಾಗ ನಾವು ಕೆಲಸ ಮಾಡ್ತೀವಿ ರೀ ಹೌದ್ರೀ ಸರ್ ಅದೆ ನಮ್ಗ ಮನೆ ಬೇಕಾಗಿವೆ ರೀ ನಾವು ಇದ್ದೊ ನಮ್ಮ ಫ್ರೆಂಡ್ ಇದ್ದಾರೆ ಹಾಂ ರೂಮ್ ಬೇಕಾಗಿತ್ತು ರೀ ಹೌದೌದು ಒಂದು ಒಂದು ಮೂರರಿಂದ ಒಂದು ಐದು ಸಾವಿರ ತನಕ ರೀ ಎಷ್ಟು ಮ ಎಷ್ಟು ಮಂದಿ ಇರ್ಬೋದು ರೀ ಅದ್ರಾಗ ಹಾಂ ರೀ ಅದು ನೆಡಿತದೆ ರೀ

ಹ್ಞೂ ಮ್ಯಾಲ ರೀ

ಮ್ಯಾಲೆ ರೀ

ನಾನ್ ವೆಜ್ ರೀ ಹಾಂ ಓನರ್ ರೀ ಓನರ್ ಇರ್ಬಾಡ್ದು ನೋಡ್ರಿ ಓನರಿಂದ ಯಾವುದೇ ರೀತಿ ಸಮಸ್ಯೆ ಇರ್ಬಾರ್ದು ರೂಮ್ ಚೆನ್ನಾಗಿ ಇರಬೇಕು ಕರೆಂಟ್ ಇರಬೇಕು ಆಮೇಲೆ ವಾತಾವರ್ಣ ಚೆನ್ನಾಗಿ ಇರಬೇಕು ಆಮೇಲೆ ಆಮೇಲೆ ನೀರು ಆಮೇಲೆ ನೀರು ಎಲ್ಲ ಚೆನ್ನಾಗಿ ಇರಬೇಕು ನೀರು ಎ ನೀರು ಎಲ್ಲ ನೀರು ಇರ್ಬೇಕು ಬಾತ್ರೂಮು ವಾಶ್ರೂಮು ಹಾಂ ಎಲ್ಲ ಇರ್ಬೇಕು ನೋಡ್ರಿ

ಒಂದು ಮೂವತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಬರ್ತದ ನೋಡ್ರಿ ಅಡ್ವಾನ್ಸ್

ಅದು ಸಪ್ರೇಟ್ ಕಟ್ಕೊಬೇಕು ಏನು ರೀ

ಇಲ್ಲ ಅವೆಲ್ಲ ಏನು ಇಲ್ರಿ

ಹೌದೌದು ಹಂಗೇನು ಬಿ ಇಲ್ರಿ

ಆಯ್ತು ಓಕೆ ಆಯ್ತು ರೀ ಆಯ್ತು